ನಾವು ಸರ್ ನಾನು ಮಂಗಳಗೌರಿ ಅಂತ ಹೇಳಿ ಭದ್ರಾವತಿಯಿಂದ ಬಂದಿದ್ದೀನಿ ಸರ್ ನಾವು ಟೂರಿಸ್ಟೂ ಬಂದಿದ್ವು ಸರ್ ಔಟಿಂಗೂ ಹಂಗಾಗಿ ಸುತ್ತಿ ಸುತ್ತಿ ಕಾಲೆಲ್ಲ ನೋವು ಬಂದುಬಿಟ್ಟಿದೆ ಸರ್ ಇಲ್ಲಿ ಮಸಾಜ್ ಸೆಂಟ್ರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಆ ಇಲ್ಲಿ ವಿಚಾರ್ಸಿದ್ದಕ್ಕೆ ನಿಮ್ಮ ನಂಬರ್ ಕೊಟ್ಟರು ಅದಕ್ಕೆ ಕಾಲ್ ಮಾಡಿದೆ ಸರ್ ಹ್ಞೂ ಸರ್ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತಾ ಇದ್ದರು ಸರ್ ಹ್ಞೂ ಹಂಗಾಗಿ ನಮಗೂ ಕಾಲು ನೋವು ಎತ್ತಿಡಕ್ಕೆ ಆಗ್ತಿಲ್ಲ ಸರ್ ತುಂಬ ನೋವು ಬಂದುಬಿಟ್ಟಿದೆ ಮಂಡಿ ನೋವು ಎಲ್ಲ ಹಂಗಾಗಿ ಫೋನ್ ಮಾಡಿದೆ ಸರ್ ನಾನು ಏ ನಿಮ್ಮ ಸೆಂಟ್ರ್ ಎಲ್ಲಿ ಬರುತ್ತೆ

ಇಲ್ಲ ಸರ್ ಈಗ ಔಟಿಂಗ್ ಹಾಂ ಹಾಂ

ಇಲ್ಲ ಸರ್ ತಕ್ಷಣಕ್ಕೆ ಬಂದಿರೋದು ಈಗ ಹ್ಞೂ ಹ್ಞೂ ತುಂಬ ಸುತ್ತಾಡಿದ್ದೀವಲ್ಲ ಸರ್ ನಾವು ಹ್ಞೂ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹೌದು ಹೌದು ಸರ್ ಹ್ಞೂ

ಹ್ಞೂ ಹ್ಞೂ

ಹ್ಞೂ ಹ್ಞೂ ಹಾಂ ಸರ್

ಹಾಂ ಸರ್ ಹಾಂ ಹ್ಞೂ

ಹ್ಞೂ ಹ್ಞೂ ಹ್ಞೂ

ಅದೇ ಸರ್ ಒಂದು ಚೂರು ಚಳಿ ಇದೆ ಜ್ವರ ಬಂದಂಗೆ ಆಗ್ತಾ ಇದೆ ಹ್ಞೂ ಹ್ಞೂ ಬರ್ತೀನಿ ಸರ್ ಆದರೆ ಫೀಸಿನ ಬಗ್ಗೆ ಎಲ್ಲ ಏನೂ ಹೇಳೇ ಇಲ್ಲ ನೀವು

ಹ್ಞೂ ಹ್ಞೂ

ಹಾಂ ಸರ್

ಹಾಂ ಓಕೆ ಓಕೆ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಓಕೆ ಸರ್ ಬರ್ತೀವಿ ಓಕೆ